ಹಲೋ ಹಾಂ ನನ್ಗೆ ಒಂದು ನನ್ನ ಮಗನ ಮದ್ವೆಗೆ ಒಂದು ಹಾಲ್ ಬೇಕಿತ್ತು ಹಾಗೆ ಇಲ್ಲಿ ಎಲ್ಲಿದೆ ಒಳ್ಳೆದು ಹಾಲು ಮತ್ತೆ ಅದರದ್ದೆಲ್ಲಾ ಅರೆಜ್ಮೆಂಟ್ ಎಲ್ಲ ಹೇಗೆ ರೆಂಟ್ ಎಲ್ಲ ಹೇಗೆ ಇಲ್ಲಿ ಅಂತೇಳಿ ಸುಮಾರು ಇರ್ತದಲ್ಲ ಯಾವುದು ಒಳ್ಳೇದಂತೇಳಿ ತಿಳಿಸ್ತೀರಾ ಗೊತ್ತಿದ್ದರೆ ನಿಮಗೆ

ಅದೆ ಅದರದ್ದು ಅದೇ ರೆಂಟ್ ಅಲ್ಲಿದ್ದು ಮತ್ತೆ ಊಟದ್ದು ವ್ಯವಸ್ಥೆಯೆಲ್ಲ ಹೇಗೆ ಅಂತೇಳಿ ಒಂದು ಸ್ವಲ್ಪ ಎಲ್ಲ ಕೇಳಿ ತಿಳಿಸ್ತೀರಾ

ಅದೆ ರೆಂಟ್ ಮತ್ತೆ ಅದು ರೆಂಟ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಅರೆಜ್ಮೆಂಟ್ ಮಾಡಬೇಕಲ್ಲ ಹಾಂ ಊಟದ್ದು ಹೌದು ಹೌದು ಹೌದು ಅದು ಹಾಂ ಕೇಟ್ರಿಂಗ್ ಹೌದು ಹಾಂ ಅದು ಅದೆ ಒಳ್ಳೆ ಕೇಟ್ರಿಂಗ್ನವರು ಯರಾದರು ಸಹ ಇದ್ದರೆ ಒಂದು ಅದ್ರದ್ದು ಎಲ್ಲಿ ಅದ್ರ ಅರೆಜ್ಮೆಂಟ್ ಎಲ್ಲ ಸ್ವಲ್ಪ ಈ

ಅ ಅದೆ ಎಲ್ಲ ಸ್ವಲ್ಪ ಎನ್ಕ್ವೇರಿ ಮಾಡಿ ಸ್ವಲ್ಪ ನನ್ಗೆ ತಿಳಿಸ್ತೀರಾ ಆಯ್ತ್ ಆಯ್ತ್ ಆಯ್ತು ಆಯ್ತು ಅದ್ರದ್ದು ಎಲ್ಲ ಒಂದು ಎನ್ಕ್ವೇರಿ ಮಾಡಿ ನನ್ಗೆ ಪೋನ್ ಮಾಡಿ ಥ್ಯಾಂಕ್ಸ್ ಆಯಿತಾ

ಹಾಂ ಅದೆಲ್ಲ ಎಂತಂತೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ